ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ಮೂರು ಲಕ್ಷ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತೊಂದು ಐದು ಲಕ್ಷ ಮೂವತ್ತೈದು ಸಾವಿರದ ನೂರ ಅರವತ್ತ್ಮೂರು ಏಳು ಲಕ್ಷ ತೊಂಬತ್ತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ಒಂಬತ್ತು ಲಕ್ಷ ನಲವತ್ತೆರಡು ಸಾವಿರದ ಏಳ್ನೂರ ಐವತ್ತ್ನಾಲ್ಕು